ನನಗೆ ತುಂಬ ಅಚ್ಚುಮೆಚ್ಚು ವೀಕ್ಷಣೆಯ ಸ್ಥಳ ಅನುಭವ ಅಂತಂದರೆ ಅದು ನಮ್ಮ ಯಜಮಾನ್ರು ಅವ್ರ ಸಂಸ್ಥೆಯಿಂದ ಒಂದು ಪ್ರವಾಸ ಕೈಗೊಂಡಿದ್ದರು ಅದು ನನಗೆ ತುಂಬ ಅಚ್ಚುಮೆಚ್ಚು ಅಂತನೇ ಹೇಳ್ಬೋದು ಏಕಂದ್ರೆ ಎಲ್ಲರೂ ಖುಷಿಯಾಗಿ ಅಷ್ಟು ಚಿಕ್ಕವರು ದೊಡ್ಡೋವ್ರು ಅಂತ ಏನೂ ಅಲ್ಲಿ ಬೇಧ ಭಾವನೇ ಇಲ್ಲ ಅಷ್ಟು ಚೆನ್ನಾಗಿ ಎಲ್ಲರೂ ಉಲ್ಲಾಸ ಸಂತೋಷದಿಂದ ಮನ್ಸ್ನಿಂದ ತುಂಬ ಸಂತೋಷ ಪಟ್ಕೊಂಡು ಪ್ರವಾಸ ಮಾಡಿದ್ದಂಥ ದಿನ ಅದು ಎರಡು ದಿನ ಆದ್ರು ಇಷ್ಟು ಬೇಗ ಎರಡು ದಿನ ಬಂತಾ ಅಂತ ಆಶ್ಚರ್ಯ ಆಗ್ತಿತ್ತು ಅಷ್ಟು ಬೇಗ ಕಳೆದೋಗಿತ್ತು ಆ ಕಾಲ ಎಲ್ಲರೂ ಒಂದು ಒಂದು ಅದು ಎಲ್ಲಿ ಅಂದರೆ ಚಿಕ್ಮಗ್ಳೂರು ಚಿಕ್ಮಗ್ಳೂರ್ಗ್ ಹೋದಾಗ ಅಲ್ಲಿ ಕಾಫಿ ತೋಟ ಆಗಿರ್ಬೋದು ಅಲ್ಲಿ ದೊಡ್ಡ ದೊಡ್ಡ ತುಂಬ ವರ್ಷಗಳ ಹಳೆಯ ವರ್ಷಗಳ ಮರಗಳು ಇಷ್ಟೊಂದು ನೂರು ವರ್ಷದ್ದು ಕಾಫಿ ಗಿಡಗಳು ಸಮೇತ ಸಮೇತ ಅಲ್ಲಿ ಇದ್ದವು ನೋಡಿ ಅಲ್ಲೆಲ್ಲ ತೋರಿಸಿದ್ರು ಅವರೆಲ್ಲ ತುಂಬ ಚೆನ್ನಾಗಿತ್ತು ಅದು ಚಿಕ್ಮಗ್ಳೂರ್ ಅಂದ ತಕ್ಷಣ ಅಲ್ಲಿ ಎಲ್ಲ ತುಂಬ ಹಸಿರು ವಾತವರಣ ಇರುತ್ತೆ ದೊಡ್ಡ ಮರಗಳು ಅಲ್ಲಿ ಎಲ್ಲೋ ಅಲ್ಲಿ ಇಲ್ಲಿ ಒಂದು ಮನೆಗಳು ಬಿಟ್ಟರೆ ಅಲ್ಲಿ ಎಲ್ಲ ಕಾಣೋದು ಬರೀ ಹಸಿರು ದೊಡ್ಡ ದೊಡ್ಡ ಮರಗಳು ಹಲ್ಸಿನ ಮರ ತೆಂಗು ಹೀಗೆ ತುಂಬ ಇರುತ್ತೆ ಅಲ್ಲಿ ನೋಡೋಕ್ಕೆ ಒಂದು ಕಣ್ಣಿಗೆ ಇಂಪು ಅಂತನೇ ಹೇಳ್ಬೋದು ಆ ಆ ಕ್ ಆ ಸ್ಥಳ ಎಲ್ಲ ನೋಡಿದರೆ ಅಲ್ಲಿ ಆ ಎಸ್ಟೇಟ್ಗಳಾಗಿರ್ಬೋದು ಅಲ್ಲಿ ನಾವು ಉಳ್ಕಂಡಿದ್ದ ದಿನ ಅಷ್ಟು ದಿನಾನು ತುಂಬ ಖುಷಿಯಾಗಿ ಕಾಲ ಕಳ್ದಿದ್ದು ಅಂಥದ್ದು ಅಲ್ಲಿ ಮಕ್ಕಳು ಆಟ ಆಡಿರೋದು ಗೇಮ್ ದೊಡ್ಡೋವ್ರು ಆಟಾಡಿ ಆಟಾಡಿರದು ಅಲ್ಲಿರೋ ತಿಂಡಿ ತಿನಿಸು ಊಟ ಆಗಿರ್ಬೋದು ಇಲ್ಲಿ ಬೇರೆ ಊಟ ವಿಧವಾದ ಊಟ ಅಲ್ಲೇ ಬೇರೆ ಥರದ್ದು ವಿಟ ಅಲ್ಲಿ ಅಕ್ಕಿ ರೊಟ್ಟಿ ಆಗಿರ್ಬೋದು ಅಲ್ಲಿ ಮಾಡೋಂಥ ವಿಧವಾದ ಪಲ್ಯಗಳು ಇರ್ತಾವಲ್ಲ ಅದೇ ಬೇರೆ ಥರ ಅನ್ನಿಸುತ್ತೆ ಸೊ ನಮ್ಮ ಕಡೆ ಎಲ್ಲ ಮಾಮೂಲಿ ಅನ್ನ ಅನ್ನದ ಐಟಮ್ಸ್ ಇರುತ್ತೆ ಆ ಥರ ಅಲ್ಲಿ ಬೇರೆ ಥರ ಇರುತ್ತೆ ಶ್ಯಾವಿಗೆ ಆಗಿರ್ಬೋದು ಆ ಥರ ಊಟ ಅಲ್ಲಿ ತುಂಬ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂದಿದ್ದಂಥ ಊಟ ಅಲ್ಲಿ ಅಲ್ಲಿ ಏನಾಗಿರ್ಬೋದು ಒಟ್ಟಿಗೆ ಎಲ್ಲರೂ ಇದ್ದೀವಿ ಅನ್ ಇದ್ದು ಅಲ್ಲಿ ತುಂಬ ಉಲ್ಲಾಸದಿಂದ ಟೈಮ್ ಕಳೀತಿದೀವಿ ಅಂದರೆ ಅದ್ದ್ರದ್ದು ನೆನಪೇ ಬೇರೆ ಇರುತ್ತೆ ಅಷ್ಟು ಅದು ಯಾವತ್ತೂ ಮರೆಯಕ್ಕೇ ಆಗೋಲ್ಲ ಅಷ್ಟು ಸಂತೋಷ ಆದಂಥ ಕ್ಷಣಗಳು ಅವೆಲ್ಲ ತುಂಬ ಚೆನ್ನಾಗನ್ಸುತ್ತೆ ಎಲ್ಲರೂ ಒಟ್ಟಿಗೇ ವರ್ಷಕ್ಕೊಂದ್ಸಾರಿ ಆ ಥರ ಮತ್ತೆ ಇನ್ನೊಂದ್ಸಾರಿ ಹೋಗ್ಬೇಕು ಅಲ್ಲಿಗೆ ಇರಬೇಕು ಆ ಥರ ಇರಬೇಕು ಎಲ್ಲರೂ ಒಟ್ಟಗೆ ಸೇರ್ಬೇಕು ಅಂತ ತುಂಬ ಆಸೆ ಆಗುತ್ತೆ ಆ ಆ ಅದು ಪ್ರವಾಸಾನ ನೆನೆಸ್ಕೊಂಡ್ರೆ ಹಾಗೇ ಮಕ್ಕಳೆಲ್ಲ ಅಲ್ಲಿರೋಂಥ ವಾತಾವರಣ ಎಲ್ಲ ತುಂಬ ತಂಪು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಇಲ್ಲಿ ನಮ್ಮ ಚಿತ್ರದುರ್ಗ ಅಂದರೆ ತುಂಬ ಬಿಸ್ಲು ಇರುತ್ತೆ ಎಲ್ಲ ಧೂಳು ಆ ಥರ ಅಲ್ಲಿ ಪರಿಸರಾನೆ ಯಾವತ್ತು ಅಲ್ಲಿ ಎಲ್ಲ ನೋಡಿದಾಗ ಆ ಪರಿಸರ ಗಿಡ ಮರ ನೋಡಿದಾಗ ನಮ್ಗೆ ಒಂದು ಅನ್ನಿಸುತ್ತೆ ನಾವು ಯಾಕೆ ನಮ್ಮ ಚಿತ್ರದುರ್ಗದಲ್ಲಿ ನಮ್ಮ ಮನೆ ಸುತ್ತಮುತ್ತ ಇಷ್ಟೆಲ್ಲ ಗಿಡ ಹಾಕಿಕೊಂಡು ಹೀಗೆಲ್ಲ ಹೂವು ಗಿಡ್ಗಳು ಎಲ್ಲ ಬೆಳೆಸ್ಕೋಬೋದಲ್ಲ ಅಂತ ಅಷ್ಟು ಖುಷಿಯಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ನನಗೂ ಅನ್ನಿಸಿದ್ದು ಉಂಟು ನನ್ನ ಮನೇಲಿ ಎಷ್ಟಾಗುತ್ತೋ ಆ ಇರೋ ಜಾಗದಲ್ಲಿ ಎಷ್ಟಾಗುತ್ತೆ ಅಷ್ಟು ಗಿಡ ಮರಗಳು ಬೆಳೆಸ್ಬೇಕಂತ ಅಲ್ಲಿರೋ ವಿಧ ವಿಧದ್ದು ಹೂಗಳಂತೂ ಅದು ಹೇಳೋಂಗೇ ಇಲ್ಲ ಅಷ್ಟು ಕಣ್ಣಿಗಷ್ಟು ಇಂಪು ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಗಿಡಗಳು ಹೂವಿನ ಗಿಡಗಳು ವಿಧ ವಿಧ ನೋಡಿದ್ವಿ ತುಂಬ ಚೆನ್ನಾಗಿ